ನಾನು ಮಾತನಾಡುವುದು ಮಲಯಾಳಂ ಅದನ್ನು ಕನ್ನುವಡಕ್ಕೆ ಅನುವಾದ ಮಾಡಿದ್ದು ಆಕಸ್ಮಿಕ ಅದು ವಿವಿಧ ರೀತಿಯ ಕೃತಿಗಳು ಭಾಷೆಗಳು ಎಲ್ಲ ರೀತಿಯಲ್ಲಿ ನಾನು ಕನ್ನಡದಲ್ಲಿ ಅನುಭವ ಅನುವಾದ ಮಾಡಿದೆ ಅದು ನನಗೆ ತುಂಬ ತೊಂದರೆಯೂ ಉಂಟಾಗಬಹುದು ಅಂತ ಸಹ ಅನುಭವ ಆಯಿತು ಆದರೂ ಪರವಾಗಿಲ್ಲ ಇದನ್ನು ನಾವು ಮುಂದುವರಿಸಿದ್ರಿಂದ ಏನೂ ತೊಂದರೆ ಉಂಟಾಗುವುದಿಲ್ಲ ಮೊದಮೊದಲು ಯಾರು ತಾನೆ ತಪ್ಪನ್ನು ಮಾಡದಂತೆ ಸರಿಪಡಿಸುತ್ತಾರೆ ಹೇಳಿ ಹಾಗಾಗಿ ಅದನ್ನ ನಾನು ಸರಿಪಡಿಸಿದೆ ಸರಿನೆ ಹೋಯ್ತು ಮತ್ತು ಅದು ನನ್ನ ನಾನು ಬ ಓದಿದ್ದು ಬರಿ ನಾಲ್ಕನೇ ತರಗತಿವರೆಗೆ ಅದು ನನಗೆ ಮಲಯಾಳಂ ಭಾಷೆ ನಮ್ಮ ಮಾತೃಭಾಷೆ ಆಗಿರುವುದರಿಂದ ನನಗೆ ತುಂಬ ಕಷ್ಟವಾಗಿತ್ತು ಕನ್ನಡಕ್ಕೆ ಅನುವಾದ ಮಾಡುವುದು ನನಗೆ ತುಂಬ ಸುಲಭವೂ ಅಂತ ಅನಿಸಿತು ನಾನು ಕಲಿತ ನಂತರ ನನಗೆ ವಿವಿಧ ರೀತಿಯ ಅನುಭವಗಳು ಉಂಟಾದವು ಮತ್ತು ಯಾ ನಾನು ಎಲ್ಲ ತರಹದ ಭಾವನೆಯನ್ನು ಅದು ಕನ್ನಡದಲ್ಲಿ ಹಂಚಿಕೊಳ್ಳಲು ನನಗೆ ಸಂತೋಷವೂ ಸಹ ಎನಿಸಿತು ಯಾವುದೇ ರೀತಿಯ ತೊಂದರೆಗಳು ಉಂಟಾಗಬಾರದೆಂದು ನಾನು ಎಲ್ಲ ತರಹದ ಭಾಷೆಯನ್ನು ಕಲಿಯಲು ನನಗೆ ತುಂಬ ಸಂತೋಷವೂ ಅನಿಸಿತು ಮತ್ತು ನನಗೆ ಕನ್ನಡವೂ ಈ ಅನುವಾದ ಮಾಡಿದ್ದರಿಂದ ನಾನು ಯಾವುದೇ ರೀತಿಯಲ್ಲಿ ತೊಂದರೆಗಳಲ್ಲಿ ಸಿಲುಕಲು ನನಗೆ ಯಾವುದೇ ರೀತಿಯ ತೊಂದರೆಗಳು ಉಂಟಾಗಬಾರದೆಂದು ನಾನು ಮಲಯಾಳಂ ಭಾಷೆಯನ್ನು ಕನ್ನಡಕ್ಕೆ ಅನುವಾದ ಮಾಡಿದೆ ನಾನು ಕನ್ನಡವನ್ನು ಕಲಿಯಲು ಬೇರೆ ಇದಕ್ಕೆ ದೇಶಕ್ಕೆ ಹೋಗಬೇಕು ಅಂದರೆ ನನಗೆ ತುಂಬ ಭಯವೂ ಆಯಿತು ಮತ್ತು ನನಗೆ ತುಂಬ ದುಃಖವೂ ಆಯಿತು ಏಕೆಂದರೆ ನನ್ನ ಒಂದು ನನ್ನ ತಂದೆ ತಾಯಿಯನ್ನು ಬಿಟ್ಟು ಹೋಗಬೇಕು ಒಂದು ಆ ಭಾಷೆ ನನಗೆ ಬರುವುದೇ ಇಲ್ಲ ಆದ್ದರಿಂದ ನಾನು ತುಂಬ ವಿಚಿತ್ರವಾದ ಅನುಭವಗಳನ್ನು ಅನುಭವಿಸಿ ಈಗ ನನಗೆ ತುಂಬ ಸಂತೋಷವಾದ ಭಾಷೆ ಎಂದು ಸಹ ಅನಿಸಿದೆ